ಇತ್ತೀಚಿನ ದಿನಗಳ ಕರ್ನಾಟಕದ ಸುದ್ದಿಗಳು ತುಂಬ ನ್ಯೂಸ್ ಮೀಡ್ಯಾದಲ್ಲಿ ಬರ್ತಿವೆ ಆ ಒಂದು ಹಾಸನ ಜಿಲ್ಲೆ ಜೆ ಡಿ ಎಸ್ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ನ್ಯೂಸ್ ಮೀಡ್ಯಾದಲ್ಲಿ ತುಂಬ ಹೆಸ್ರು ಕೇಳಿಬರ್ತಿದೆ ಏಕಂದರೆ ಅವರು ಎಲೆಕ್ಷನ್ ಟೈಮಲ್ಲಿ ಅವರು ತಪ್ಪು ಆದಾಯದ ದಾಖಲೆಯನ್ನು ಅವರು ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಿದ್ದರು ಈ ಕಾರಣ ಈ ಕಾರಣ ಅವ್ರ ಕಮ್ ಈದ್ ಕಾರಣದಿಂದ ಅವ್ರ ಮೇಲೆ ಕಂಪ್ಲೆಂಟ್ ಆಗಿ ಸುಪ್ರಿಮ್ ಕೋರ್ಟ್ಗೆ ಎಲ್ಲ ಹೋಗಿ ಮತ್ತು ಹೈ ಕೋರ್ಟ್ಗೆಲ್ಲ ಹೋಗಿ ಎಲ್ಲ ಇದು ತುಂಬ ಕೇಸ್ ಆಗಿತ್ತು ಆಗ ಕೋರ್ಟು ಇವರನ್ನ ಅನರ್ಹತೆ ಅನರ್ಹಗೊಳಿಸಿದರು ಈ ಈ ನ್ಯೂಸ್ ಎಲ್ಲ ತುಂಬ ಹಾಸನ ಬಗ್ಗೆ ಬರ್ತಿದೆ ಅದರಲ್ಲೂ ಜೆ ಡಿ ಎಸ್ ಅಭ್ಯರ್ಥಿಯಾದ ಕಾರಣದಿಂದ ಇದು ತುಂಬ ಹೆಸ್ರು ನ್ಯೂಸ್ ಮೀಡ್ಯಾದಲ್ಲಿ ಬಂದಿತ್ತು ಮತ್ತು ಬೆಂಗಳೂರು ಮೈಸೂರು ಎಕ್ಸಪ್ರೆಸ್ ವೇದು ತುಂಬ ನ್ಯೂಸ್ ಮೀಡ್ಯಾದಲ್ಲಿ ಹೆಸ್ರು ಕೇಳಿಬರ್ತಿದೆ ಯಾಕಂದರೆ ಇಲ್ಲಿಇದ್ರದ್ದು ಇದು ಬಿ ಜೆ ಪಿ ಮತ್ತು ಕಾಂಗ್ರೆಸವರ ಮಧ್ಯದಲ್ಲಿ ನಡಿತಿರೋ ಜಟಾಪಟಿ ಫೈಟು ಯಾಕೆಂದರೆ ಇದು ಕ್ರೆಡಿಟ್ ವಾರ್ ಮೂಲಕ ಈ ಎಕ್ಸ್ಪ್ರೆಸ್ಗೆ ಜಗಳ ಆಡ್ತಿದ್ದಾರೆ ಯಾರು ಕಟ್ಟಿಸಿದ್ದು ಯಾರು ಇನ್ವೆಸ್ಟ್ ಮಾಡೋಕ್ಕೆ ಪ್ಲ್ಯಾನ್ ಕೊಟ್ಟಿದ್ದು ಅಂತ ಎಲ್ಲ ಇನ್ನೂ ಕಾಂಗ್ರೆಸ್ಸು ಬಿ ಜೆ ಪಿ ಅವರ ಮಧ್ಯೆ ಮಧ್ಯೆ ತುಂಬ ಜಗಳ ನಡಿತಿದೆ ಇದು ಕೂಡ ನ್ಯೂಸ್ ಮೀಡ್ಯಾದಲ್ಲಿ ಒಂದು ಪ್ರಮುಖ ಸುದ್ದಿಯಾಗಿ ಕೇಳಿ ಬರುತ್ತಿದೆ ಮತ್ತು ಅಂತಾರಾಷ್ಟ್ರೀಯವಾಗಿ ಕೂಡ ಜಿ ಟ್ವೆಂಟಿ ಮೀಟಿಂಗು ಬಗ್ಗೆ ನಮ್ಮ ನ್ಯೂಸ್ ಮೀಡ್ಯಾದಲ್ಲಿ ತುಂಬ ಸುದ್ದಿ ಕೇಳಿಬರುತ್ತಿದೆ ಮತ್ತು ಯೂನಿಯನ್ ಬಜೆಟ್ ಬಗ್ಗೆ ನ್ಯೂಸ್ ಮೀಡ್ಯಾದಲ್ಲಿ ತುಂಬ ಸುದ್ದಿ ಕೇಳಿಬರ್ತಿದೆ ಈ ರೀತಿ ಈ ರೀತಿಯಾದ ಸುದ್ದಿಗಳು ನ್ಯೂಸ್ ಮೀಡ್ಯಾದಲ್ಲಿ ನಾವು ಕೇಳುತ್ತಿದ್ದೇವೆ ಇತ್ತೀಚಿನ ದಿನಗಳಲ್ಲಿ